ಈ ಸಮಾಜಕ್ಕೆ ಭಾಳಷ್ಟು ವಿಷಯಗಳನ್ನು ಹೇಳಬೇಕು ಅಂತ ಅಂದ್ಕೊಂಡ್ರೂ ಎಷ್ಟೋ ವಿಷಯಗಳು ಹೆಂಗಿರ್ತವೆ ಅಂದರೆ ನಾವು ಹೇಳಿದ್ರೆ ಜನ ಎಷ್ಟು ಕೇಳ್ತಾರ ಅದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಅನ್ನೋ ಒಂದು ಡೌಟ್ ಇರ್ತದೆ ಆ ಬೆಲೆ ಕೊಡೋವ್ರ ಮಧ್ಯೆ ನಮ್ಮ ಮಾತಿಗೆ ಯಾರಾದರೂ ಬೆಲೆ ಕೊಡ್ತಾರೆ ಅಂತಂದ್ರೆ ಅದು ಮಕ್ಳು ಯಾಕಂದ್ರೆ ಬೆಳೆದು ನಿಂತ ಮಂದಿಗೆ ನಾವು ಏನಾದರೂ ಕಲಿಸ್ಲಿಕ್ಕೆ ಹೋದ್ವಿ ಅಥ್ವಾ ತಿಳಿಸ್ಲಿಕ್ಕೆ ಹೋದ್ವಿ ಆದ್ರೆ ನೀವು ತಪ್ಪು ಮಾಡಲಿಕತ್ತೀರಿ ಈ ವಿಷಯವನ್ನು ಹಿಂಗೆ ಮಾಡಿದ್ರೆ ಸರಿ ಇರ್ತದೆ ನೋಡಿರಿ ಅಂತ ಹೇಳ್ಲಿಕ್ಕೆ ಹೋದ್ರೆ ಅವ್ರು ತಿಳ್ಕೊಳ್ಳೊ ಅಂತಹ ಮನಸ್ಥಿತಿಯನ್ನು ಹೊಂದಿರಂಗಿಲ್ಲ ಅದಕ್ಕೆ ನಾ ಏನು ಅಂತೇನೆ ಅಂದ್ರೆ ಮಕ್ಳಿಗೆ ಎಷ್ಟು ನೀವು ಕಲಿಸ್ಲಿಕ್ಕೆ ಸಾಧ್ಯದ ಮಕ್ಳನ್ನು ನೀವು ಎಷ್ಟು ಬೆಳೆಸ್ಲಿಕ್ಕೆ ಸಾಧ್ಯದ ಅವ್ರಿಗೆ ನಾನು ಕಲಿಸ್ಲಿಕ್ಕೆ ಕೊಟ್ಟು ಕಳಿಸಿದ್ದೆ ಆಯ್ತು ಅಂತಂದ್ರೆ ಅವ್ರು ಸಮಾಜಕ್ಕೆ ಭಾಳಷ್ಟು ವಿಷಯಗಳನ್ನು ಕಲ್ಸ್ತಾರೆ ಆಮೇಲೆ ಅವರು ಸಮಾಜಕ್ಕೆ ಭಾಳಷ್ಟು ವಿಷಯಗಳನ್ನು ಕಲಿಸ್ಕೊಡುವಂತಹ ತಾಕತ್ತು ಇದ್ದವ್ರು ಇದ್ದಾರೆ ಅಂತ ನಾ ಅನ್ಕೊಂಡೇನಿ ಈ ಇದಕ್ಕೆ ಸಪೋರ್ಟ್ ಮಾಡ್ಬೇಕಾದವ್ರು ಯಾರ್ಯಾರು ಅಂದ್ರೆ ಅವ್ರ ಪಾಲಕ್ರು ಮೊದ್ಲು ಆಮೇಲೆ ಗುರುಗಳು ಟೀಚರ್ಸ್ ಆಗಿ ನಾವು ಸಪೋರ್ಟ್ ಮಾಡಲಿಲ್ಲ ಪಾಲಕ್ರಾಗಿ ಅವ್ರ ಅಪ್ಪ ಅಪ್ಪ ಅಪ್ಪ ಅಮ್ಮ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಭಾಳಷ್ಟು ವಿಷಯಗಳ ಮಕ್ಕಳಲ್ಲಿ ತಪ್ಪು ಅರ್ಥ ಮಾಡ್ಕೊಂಡು ಹೋಗೋರು ಭಾಳಷ್ಟು ಇರ್ತಾರೆ ಯಾಕಂದ್ರೆ ಈಗ ಸಣ್ಣ ಪುಟ್ಟ ಕೆಟ್ಟ ಚಟಕ್ಕೆ ಬೀಳವ್ರು ಭಾಳ ಜನ ಇದಾರೆ ಆ ಕೆಟ್ಟ ಚಟ ಇದು ಕೆಟ್ಟು ಅನ್ನೋದು ಮಕ್ಕಳಿಗೂ ಗೊತ್ತು ಅದನ್ನು ಪಾಲಕರೂ ಹೇಳ್ತಾರೆ ಆದ್ರೆ ಅದನ್ನು ಬಿಡಲಿಕ್ಕೆ ಏನು ಮಾಡಬೇಕು ಇದನ್ನು ಹೇಳೋವ್ರು ಭಾಳ ಕಡಿಮೆ ಇದ್ದಾರೆ ಈ ಸಂದರ್ಭದಾಗ ಭಾಳಷ್ಟು ಮಕ್ಳಿಗೆ ನಾವು ಓದಿರಿ ಓದಿರಿ ಅಂತೇವೆ ಯಾಕೆ ಓದಬೇಕು ಏನು ಕಲ್ ಓದಿ ಏನು ಮಾಡೋದದ ಇದನ್ನು ಹೇಳ್ಲಿಕ್ಕೆ ಚಾಲು ಮಾಡಿದ್ದೀವಿ ಅಂತಂದ್ರೆ ಅವ್ರು ಸಾಕಷ್ಟು ವಿಷಯಗಳನ್ನು ತಿಳ್ಕೋತಾರೆ ಆಮೇಲೆ ನಾವು ಯಾರ ಉದಾಹರ್ಣೆನ ಅವ್ರಿಗೆ ಕೊಡಬೇಕು ಅಂಥವ್ರ ಉದಾಹರಣೆಯನ್ನು ಕೊಟ್ರೆ ಅವರು ಸಾಕಷ್ಟು ವಿಷಯಗಳನ್ನು ಕಲಿತಾರೆ ಇಲ್ಲ ಅಂತಂದ್ರೆ ಈಗಿನ ಪಿಚ್ಚರು ಈಗಿನ ಸಿನೆಮಾ ಇವೆಲ್ಲ ನೋಡ್ಲಿಕ್ಕೆ ಕೂತಾಗ ಭಾಳಷ್ಟು ಕೆಟ್ಟ ಇದನ್ನು ನಾವು ನೋಡ್ಕೊಂಡ್ಬಿಟ್ಟೇವಿ ಪಿಚ್ಚರ್ ಒಳಗೆ ಭಾಳಷ್ಟು ತಪ್ಪು ತಪ್ಪು ತಪ್ಪು ತಪ್ಪು ಅರ್ಥಗಳನ್ನು ತೋರ್ಸೋದು ನೋಡ್ಲಿಕ್ಕೆ ಹತ್ತಿಬಿಟ್ಟಾರ ಆ್ಯಂಡ್ ಅದಕ್ಕೆ ಭಾಳ ಈಝೀಲೆ ಅವ್ರು ಅಟ್ರಾಕ್ಟೂ ಆಗ್ತಾರೆ ಅಟ್ರಾಕ್ಷನ್ ಅಲ್ಲೇ ಯಾಕೆ ಜಾಸ್ತಿ ಅದ ಯಾಕಂದ್ರೆ ಅದು ಕಲರ್ಫುಲ್ ಅದ ಆಮೇಲೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ಅದನ್ನು ತೋರ್ಸ್ತಾರೆ ಈ ಮಾರ್ಕೆಟ್ ಒಳಗೆ ಏನು ನಡೆದದ ಅನ್ನೋದಕ್ಕಿಂತ ಜಾಸ್ತಿ ಏನು ನಡಿತದ ಅನ್ನೋದು ತೋರ್ಸ್ತಾರೆ ಅದರಿಂದ ಜಾ ಜಾ ಭಾಳ ಜಲ್ದಿ ಮಕ್ಕಳು ಅದಕ್ಕೆ ಹೊಂದ್ಕೊಂಬಿಡ್ತಾರೆ ಅದನ್ನು ಕಲ್ತು ಬಿಡ್ತಾರೆ ಅದ್ರಿಂದ ಏನು ಆಗ್ಲಿಕತ್ತದ ಅಂತಂದ್ರೆ ಸಮಾಜಕ್ಕೆ ಒಳ್ಳೆಯದು ಅಂತ ಹೋಗ್ತಿರೋದು ಭಾಳ ಕಡಿಮೆ ಆಗಲಿಕತ್ತದ ನಾವು ಶಿಕ್ಷಕರಾಗಿ ಏನು ಮಾಡಬೇಕು ಟೀಚರ್ಸ್ ಆಗಿ ಏನು ಮಾಡಬೇಕು ಏನನ್ನು ಹೇಳಬೇಕು ಎಷ್ಟು ಹೇಳಬೇಕು ಆಮೇಲೆ ಯಾರು ಯಾರು ಹೇಳಿದ್ರೆ ಈ ಮಕ್ಳು ಕೇಳ್ತಾರೆ ಏಕಂದ್ರೆ ನಾಳೆ ಈಝಿಲಿ ಏನಾದರೂ ಕೇಳೋಂಥ ವಿಷಯ ಬರ್ತದೆ ಅಥ್ವಾ ತಿಳ್ಕೊಳ್ಳೋ ಅಂಥ ವಿಷಯ ಬರ್ತದೆ ಅಂದ್ರೆ ಅದು ಮಕ್ಳಿಂದನೇ ಅದಕ್ಕೆ ನಾ ಮಕ್ಕಳಿಗೆ ಚೆನ್ನಾಗಿ ಕಲ್ಸಿದ್ರೆ ಅದು ಭಾಳಷ್ಟು ಎಫೆಕ್ಟಿವ್ ಆಗ್ತದೆ ಭಾಳಷ್ಟು ಜನಕ್ಕದು ಮುಟ್ಟುತ್ತದೆ ಯಾಕಂದ್ರೆ ಸಣ್ಣ ಹುಡುಗ ಏನಾದ್ರೂ ಹೇಳಿಕತ್ತಿದ್ದ ಅಂದ್ರೆ ಒಳ್ಳೆಯ ವಿಷಯಗಳನ್ನು ಹೇಳಿಕ್ಹತ್ತ ಅಂದರೆ ಕೇಳವ್ರು ಜಾಸ್ತಿ ಇದ್ದಾರೆ ಯಾಕಂದ್ರೆ ನೀವು ನೋಡ್ಲಿಕ್ಕೆ ಹತ್ತಿರಿ ಸಣ್ಣ ಪುಟ್ಟ ರೀಲ್ಸೊಳಗಾಗಲಿ ಆಮೇಲೆ ವಿಡಿಯೋಸ್ಗೊಳಗಾಗಲಿ ಯಾರರೂ ಸಣ್ಣ ಹುಡ್ಗುರ್ ಏನರೂ ಒಂದು ಸಾಧನೆಯನ್ನು ಮಾಡಿದರೆ ಅದನ್ನು ಭಾಳ ದಿನದ ತನಕ ವೈರಲ್ ಮಾಡ್ತಾರೆ ಈ ವೈರಲ್ ಯಾಕೆ ಮಾಡ್ತಾರೆ ಅಂತಂದ್ರೆ ಅವರು ಒಂದು ಸಣ್ಣ ವಯಸ್ಸಿನಾಗ ದೊಡ್ಡ ವಿಷಯವನ್ನು ದೊಡ್ಡೋವ್ರಿಗೆ ತಿಳಿದಿದ್ರೂ ಕೂಡ ಮಾಡ್ಲಿಕ್ಕೆ ಆಗದೇ ಇದ್ದರೂ ಕೂಡ ಮಾಡಬೇಕು ಅಂತ ಅನ್ಕೊಂಡಿದ್ದರೂ ಮಾಡ್ಲಿಕ್ಕೆ ಆಗಂಗಿಲ್ಲ ಅಂಥ ವಿಷಯಗಳನ್ನು ಯಾರ ಮಕ್ಳು ಮಾಡ್ತಾರ ಆವಾಗ ಅವರಿಂದ ಅದನ್ನು ಜನ ಕಲಿತು ಅವರನ್ನ ವೈರಲ್ ಮಾಡಿ ಅವರಿಂದ ಹತ್ತು ಮಂದಿ ತಿಳಿಯೊ ಹಂಗೆ ಮಾಡಿ ಅಂಥವು ಸಾಕಷ್ಟು ವೀಡಿಯೋಗಳನ್ನು ಮಾಡಿ ಇಂಥವೆಲ್ಲ ಮಾಡೇ ಮಾಡ್ತಾರೆ ಅದಕ್ಕೆ ನಮ್ಗೆ ಒಂದು ಉದಾಹರಣೆ ದೊಡ್ಡ ಉದಾಹರಣೆ ಅಂತಂದ್ರೆ ಡ್ರಾಮಾ ಜೂನಿಯರ್ಸ್ ಅಂತ್ಹೇಳಿ ನಾಟಕ ಮಾಡೋದು ಆ್ಯಕ್ಟ್ ಮಾಡೋದು ಬರಲಿಕತ್ತವ ಮಕ್ಕಳಿಗಾಗಿ ಅದು ಆಮೇಲೆ ಹಾಡಿನ ಪ್ರೋಗ್ರಾಮ್ಗಳು ಬರಲಿಕತ್ತವ ಇವೆಲ್ಲ ಯಾಕೆ ಮೇಲೆ ಬಂದಾವ ಅಂತಂದ್ರೆ ಸಣ್ಣ ವಯಸ್ಸಿನಾಗ ಭಾಳಷ್ಟು ದೊಡ್ಡ ಹೆಸರನ್ನು ಮಾಡ್ಕೊಬೋದು ಅವರು ಅವ್ರಿಗೆ ಒಂದು ಒಳ್ಳೆಯ ಉಜ್ವಲ ಭವಿಷ್ಯ ಅದ ಅನ್ನೋದನ್ನು ಕಾಣಸಲಿಕತ್ತದ ಅನ್ನೋದನ್ನು ತೋರಿಸಲಿಕ್ಕೆ ಅವನ್ನೆಲ್ಲ ಮಾಡೇ ಮಾಡಲಿಕತ್ತಾರ ಆ್ಯಂಡ್ ಅವು ಎಷ್ಟು ಈಗ ಮಾರ್ಕೆಟೊಳಗೆ ಹಿಟ್ ಆಗ್ಯಾವೆ ಅಂತಂದರೆ ಎದ್ದು ಬರ್ಲಿಕ್ಹತ್ತಾವೆ ಅವೆಲ್ಲ ಅಂತಂದರೆ ಸಾಕಷ್ಟು ಹುಡ್ಗರು ಈ ಕಲೆ ಅಂದ ತಕ್ಷಣ ಅದರಿಂದ ಏ ಅದು ಯಾರಿಗೂ ಮಾಡ್ಲಿಕ್ಕೆ ಬರಲ್ಲದವ್ರು ಏನೂ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲದವ್ರು ಮಾಡೋದು ಅನ್ನೋದು ತಲೆ ಒಳಗೆ ಉಳ್ದು ಬಿಟ್ಟಿತ್ತು ಆದರೆ ಈಗ ಎಂಥೆಂಥ ಇಂಜಿನಿಯರ್ಸು ಡಾಕ್ಟರ್ಸು ಮಾಡ್ಲಿಕ್ಕೆ ಆಗದಂತಹ ಹೆಸರನ್ನು ಮಕ್ಳು ಮಾಡಲಿಕತ್ತಾರ ಹಾಡಿನೊಳಗೆ ಕತೆ ಹೇಳೋದ್ರೊಳಗೆ ಅಭಿನಯದೊಳಗೆ ನೃತ್ಯದೊಳಗೆ ನೃತ್ಯವೂ ಕೂಡ ಸಾಕಷ್ಟು ವಿಷಯಗಳನ್ನು ಈಗ ಕಲಿಸ್ಕೊಡ್ಲಿಕತ್ತದ ಇದರಿಂದ ಸಮಾಜಕ್ಕೆ ಏನು ಗೊತ್ತಾಗ್ಲಿಕತ್ತದ ಅಂತಂದ್ರೆ ಒಂದು ಓದು ಬರಿ ಅಷ್ಟೇ ಈ ಜಗತ್ನಾಗ ಇಲ್ಲ ಈ ಓದೋದು ಬರೆಯೋದ್ರಿಂದ ಅದು ಮುಖ್ಯ ಹೌದು ಆದರೆ ಓದಲಿಕ್ಕೆ ಬರಿಲಿಕ್ಕೆ ಬರಲ್ಲದಂಥ ಎಷ್ಟೋ ಮಕ್ಳಿದ್ದಾರೆ ತಂದೆ ತಾಯಿ ಇಲ್ದಂಥ ಮಕ್ಳಿದಾರೆ ಓದಲಿಕ್ಕೆ ಹಣ ಇಲ್ದೆ ರೊಕ್ಕ ಇಲ್ಲ ಅಂತ ಓದನ್ನು ಬಿಟ್ಟಿದವ್ರು ಬಿಟ್ಟವ್ರಿದ್ದಾರೆ ಆಮೇಲೆ ಅವ್ರಿಗೆ ಓದಿಸ್ಲಿಕ್ಕೆ ಆಗಂಗಿಲ್ಲ ಅಂತ ಎಷ್ಟೋ ಪಾಲಕ್ರು ಅವರನ್ನ ಕೆಲ್ಸಕ್ಕೆ ಹಚ್ಚ್ಯಾರ ಇದ್ರಿಂದ ಏನಾಗಲಿಕ್ಹತ್ತದ ಅಂತಂದ್ರೆ ಒಂದು ಯಾವುದೊ ಒಂದು ತಮ್ಮಲ್ಲಿರೋ ಟ್ಯಾಲೆಂಟನ್ನು ಉಪಯೋಗ್ಸಿ ಯಾವುದೊ ಒಂದು ಶಾಣೆತನನ ಉಪಯೋಗಿಸಿ ಯಾವುದೋ ಒಂದು ಮಾರ್ಗದಿಂದಾದರೂ ಅವ್ರು ಸಮಾಜಕ್ಕೆ ಒಂದು ಒಳ್ಳೇದು ಮಾಡಬೇಕು ನಾ ಒಬ್ಬ ಕೆಟ್ಟ ಮನುಷ್ಯ ಆಗಿ ನಿಂದ್ರೋದಕ್ಕಿಂತ ಒಳ್ಳೆಯ ಮನುಷ್ಯನಾಗಿ ನಿಂದಿರ್ಬೇಕು ಅನ್ನೋದು ಭಾವನೆ ಬರ್ಲಿಕತ್ತದೆ ಅದ್ರ ಅರ್ಥ ಸಮಾಜದ ಬೆಳವಣಿಗೆ ಆಗಲಿಕ್ಹತ್ತದ ಅಂತ ನಾ ಅಂದ್ಕೋತೀನಿ ಹೀಗಿದ್ದಾಗ ಭಾಳಷ್ಟು ಜನ ಚಟಕ್ಕೆ ಬಿದ್ದು ತಮ್ಮ ಲೈಫನ್ನು ಹಾಳು ಮಾಡ್ಕೊಂಡವ್ರನ್ನೂ ನಾವು ನೋಡ್ತೇವೆ ಆದ್ರೆ ಇಂಥ ಒಂದು ಒಳ್ಳೆಯ ವಿಷಯವನ್ನು ನೋಡಿದಾಗ ಅಥವಾ ತಮಗೊಂದು ಹೆಸರು ಬರ್ತದೆ ಅದರಿಂದ ನಾಲ್ಕು ಮಂದಿ ಅವರನ್ನ ರೆಕಗ್ನೈಝ್ ಮಾಡ್ತಾರ್ ಅವ್ರನ್ನು ಗುರ್ತಸ್ತಾರೆ ಅಂತಿದ್ದಾಗ ಒಂದಿಷ್ಟು ಒಳ್ಳೆಯ ಒಳ್ಳೆಯ ವಿಷಯಗಳು ಹೊರಗೆ ಬರ್ತಾವೆ ಅವ್ರು ಎಷ್ಟೇ ಕಲಿತಿರ್ಲಿ ಏನೇ ಕಲಿತಿರ್ಲಿ ಹೇಗೇ ಓದಿರಲಿ ಎಷ್ಟೇ ಶಾಲಿಗೆ ಹೋಗಿರಲಿ ಆದ್ರೆ ಒಳ್ಳೇದು ಮಾಡಬೇಕು ಒಳ್ಳೆದನ್ನು ತಿಳ್ಕೊಬೇಕು ಒಳ್ಳೆದನ್ನು ನಮ್ಮ ಜನಕ್ಕೆ ಕೊಡಬೇಕು ಅದರಿಂದ ನಾಲ್ಕು ಜನ ನನ್ನನ್ನು ಗುರ್ತಸ್ತಾರೆ ಅಂತ ಗೊತ್ತಾಯ್ತು ಅಂತಂದರೆ ಅದಕ್ಕೆ ಆ ಮ ಆ ಆ ಹುಡ್ಗರು ಸಮಾಜಕ್ಕೆ ಏನಾದರೂ ಒಳ್ಳೇದು ಮಾಡಲಿಕ್ಕೆ ಇಷ್ಟಪಡ್ತಾರೆ ಅದರಿಂದ ಸಮಾಜ ತಾನೇ ಒಳ್ಳೆದಾಗ್ತದೆ ಇವ್ರೇನು ಅದನ್ನು ಸಮಾಜ ಒಳ್ಳೇದು ಮಾಡಬೇಕು ಅಂತೇನೂ ಮಾಡಬೇಕಾಗಿಲ್ಲ ಆದ್ರೆ ಇವ್ರು ಮಾಡೋ ವಿಷಯಗಳಿಂದ ನಾಲ್ಕು ಮಂದಿ ಅದನ್ನು ಅರಿತುಕೊಂಡು ತಾವು ಮಾಡ್ತಾ ಇರೋ ತಪ್ಪನ್ನು ತಾವೇ ತಿದ್ದಿಕೊಂಡು ಏನಾದರೂ ಒಂದು ಒಳ್ಳೆಯ ಕೆಲ್ಸಕ್ಕೆ ಮುಂದಾಗ್ತಾರೆ ಅನ್ನೋದು ಗೊತ್ತಾಗ್ತದೆ ಈಗಿನವ್ನು ನಾವು ನೋಡ್ಲಿಕ್ಕತ್ತಂಗ ಎಲ್ಲ ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಅಭಿನಯ ಅಭಿನೇತ್ರಿಗಳು ಅಭಿನಯ ಮಾಡುವಂತಹ ನಟರು ಎಲ್ಲರೂ ನಾವು ನೋಡಲಿಕತ್ತಿವಿ ದಾರಿ ತಪ್ಸೋದ್ರೊಳಗೆ ನ ಎತ್ತಿದ ಕೈ ಇದ್ದಾರೆ ಆ ಗುಟ್ಕಾ ಅದು ಇದು ಇಂಥವೆಲ್ಲ ಹೇಳಲಿಕ್ಕೆ ಅವ್ರೇ ಬರ್ತಾರೆ ಅದ್ರ ಪ್ರಮೋಶನ್ ಅಂತ ಅಂತಾರೆ ಆದ್ರೆ ಅದನ್ನ ಮಾಡ್ಬೇಡ್ರಿ ಅಂತ ಹೇಳ್ಲಿಕ್ಕೆ ಯಾರೂ ಒಳ್ಳೆವರು ಬರಂಗಿಲ್ಲ ಅಥವಾ ಅದನ್ನು ಮಾಡೋದ್ರಿಂದ ಏನು ಆಗಲಿಕತ್ತದ ಅದನ್ನು ಯಾರೂ ದೊಡ್ಡ ವ್ಯಕ್ತಿಗಳ ಕಡೆಯಿಂದ ಹೇಳ್ಸಂಗಿಲ್ಲ ಯಾಕೆ ಎಲ್ಲರ್ಗೂ ಅದನ್ನು ಮಾರಬೇಕು ಅದರಿಂದ ದುಡ್ಡು ಗಳಿಸ್ಬೇಕು ಅದರಿಂದ ನಾವು ಹೆಸರು ಮಾಡಬೇಕು ಇಂಥದ್ದು ತಲೆ ಒಳಗೆ ಅದ ಆದ್ರೆ ಅದರ ಯಾರ ಮ್ಯಾಲೆ ಹೆಚ್ಗೆ ಪ್ರಭಾವ ಬೀರಲಿಕತ್ತದ ಅನ್ನೋದನ್ನು ಯಾರೂ ನೋಡವಲ್ರು ಅದು ಹೆಚ್ಗೆ ಪ್ರಭಾವ ಬೀರ್ತಿರೋದು ಮಕ್ಕಳಿಗೆ ಯಾಕಂದ್ರೆ ಸಣ್ಣ ಸಣ್ಣ ವಯಸ್ಸಿಗೆ ಸಿಗ್ರೇಟ್ ಸೇದೋದು ಸಣ್ಣ ಸಣ್ಣ ವಯಸ್ಸಿಗೆ ಗುಟ್ಕಾ ಹಾಕೊಳ್ಳೋದು ಆಮೇಲೆ ಮೋಟ್ರ್ಬೈಕ್ ರೈಡಿಂಗ್ ಮಾಡೋದು ನಮ್ಗೆ ಎಲ್ಲರ್ಗೂ ಗೊತ್ತದ ಹದಿನಾರರ ತನಕ ನಮ್ಗೆ ಲೈಸನ್ಸ್ ಸಿಗೋದಿಲ್ಲ ಪರವಾನ್ಗಿ ಇಲ್ಲ ಅಂತಂದ ಮ್ಯಾಲೆ ನಾವು ಬೈಕ್ ಓಡಿಸ್ಬಾರ್ದು ಆದ್ರೆ ಮಕ್ಳೇನು ಮಾಡಲಿಕತ್ತಾರ ಸಣ್ಣ ಸಣ್ಣ ವಯಸ್ಸಿನಾಗ ಬೊ ಮೋಟ್ರ್ಬೈಕ್ ಮ್ಯಾಲೆ ಸ್ಟಂಟ್ ಮಾಡಲಿಕತ್ತಾರ ಸ್ಟಂಟ್ ಮಾಡೋದಂದ್ರೆ ಏನದು ಒಂದು ಗಾಲಿ ಮ್ಯಾಲೆ ಗಾಡಿ ಓಡ್ಸಿದೆ ಆಮೇಲೆ ಏನೇನು ಅದ್ರ ಮ್ಯಾಲೆ ನಿಂತು ಓಡಿಸಿದೆ ಇಂಥಾವ್ ಮಾಡಿ ಎಷ್ಟೋ ಜನ ಈ ಸಾಹಸ ಪ್ರವೃತ್ತಿ ಇರೋದರಿಂದ ಆ ಸಾಹಸಕ್ಕೆ ಕೈ ಹಾಕಿ ಎಷ್ಟೋ ಜನ ಜೀವ ಕಳ್ಕೊಂಡಾರ ಇವನ್ನೆಲ್ಲ ನಾವು ಎಲ್ಲಿಂದ ಕಲಿತೇವೆ ಫಿಲ್ಮ್ನಿಂದನೇ ಕಲಿತೇವೆ ನಮ್ಮ ದೊಡ್ಡ ದೊಡ್ಡ ನಟರ ಸೋಕಾಲ್ಡ್ ನಟರು ದೊಡ್ಡ ದೊಡ್ಡ ಅಭಿನಯ ಚಕ್ರವರ್ತಿಗಳು ಅಂತ ಏನೇನು ಕರ್ಸ್ಕೊಂಡಾರ ಅವ್ರು ಮಾಡ್ತಾ ಇರೋದನ್ನೇ ಮಕ್ಳು ಇಲ್ಲಿ ಮನ್ಯಾಗ ಕುತ್ಕೊಂಡು ನೋಡಲಿಕತ್ತಾರ ಅದ್ರಂಗೆ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕತ್ತಾರ ಆ ಪ್ರಯತ್ನದೊಳಗೆ ಏನು ಮಾಡಲಿಕತ್ತಾರ ಸಮಾಜಕ್ಕೆ ಏನು ಕೊಡಲಿಕತ್ತಾರ ಹಾಂ ಅದ್ರ ಅರ್ಥ ಅವ್ರೇನು ಒಳ್ಳೇದೇನೂ ಬೇರೆ ನಟನೆ ಮಾಡಂಗಿಲ್ಲ ಅಂತಲ್ಲ ನಟನೆ ಬೇರೆಯೇ ನಟನೆ ಮಾಡಲಿಕತ್ತಾರ ಬಟ್ ಅದು ನಟನೆ ಪ್ರಭಾವ ಬೀರ್ತಿರೋದು ಯಾರ ಮೇಲೆ ಸಮಾಜದ ಮೇಲೆ ಸಿಗ್ರೇಟ್ ಸೇದೋದು ಹೇಳ್ಕೊಟ್ಟಿದ್ದು ಯಾರು ಪಾಲಕರಂತೂ ಅಲ್ಲ ಅದನ್ನು ನೋಡೇ ಕಲಿಲಿಕತ್ತಾರ ಅಂತ ಅಂದಮೇಲೆ ಅದನ್ನು ಅಡ್ವಟೈಝ್ ಮಾಡಬಾರ್ದು ಅನ್ನೋದು ಅವ್ರಿಗೆ ತಿಳಿದಿರ್ಬೇಕು ಸೊ ಈ ವಿಷಯಗಳು ಬಂದಾಗ ಮಾತ್ರ ಅದರಿಂದ ಫಶ್ಟ್ ಬಲಿ ಆಗ್ತಿರೋದು ನಮ್ಮ ಮಕ್ಕಳೇ ಆ ಮಕ್ಳಲ್ಲಿ ನೀವು ಒಳ್ಳೆದು ಏನಾದರೂ ಹೇಳಿಕೊಟ್ಟದ್ದೇ ಆಗಿತ್ತಂದರೆ ಅಥವಾ ಒಳ್ಳೆಯ ವಿಷಯಗಳನ್ನು ತೋರಿಸೋದೇ ಆಗಿತ್ತು ಅಂತಂದ್ರೆ ಅವರು ಒಳ್ಳೆಯ ವಿಚಾರವನ್ನು ತುಂಬಿದಂಗೆ ಆಗ್ತ ಜೊತೆ ಜೊತೆಗೆ ನನ್ನ ಹೀರೋ ನನ್ನ ಹೀರೋಯಿನ್ನು ಅಂತ ಇವ್ರೇನು ಹೇಳ್ಕೊತ ಹೇಳ್ಕೋತಾ ಅಡ್ಯಾಡ್ತರೆ ಅವ್ರಿಂದ ಏನೋ ಒಂದು ಕಾಂಟ್ರಿಬ್ಯೂಶನ್ ಆಗ್ತದೆ ಅವ್ರ ಜಗತ್ತೊಳಗೂ ಒಂದು ಒಳ್ಳೇದು ಏನಾದರೂ ಬರ್ತದೆ ಅಂತ ನನಗೆ ಅನಿಸ್ತದೆ